ನಮ್ಮೂರಲ್ಲಿ ಕನ್ನಡ ಮೀಡಿಯಮ್ ಇರೋದರಿಂದ ನಾನು ಕನ್ನಡ ಮೀಡಿಯಮ್ಗೆ ಜಾಯ್ನ್ ಆದೆ ಸೊ ಅಲ್ಲಿಂದ ಒಂದನೇ ತರಗತಿಯಿಂದ ಏಳನೇ ತರಗ್ತಿ ವರ್ಗು ಫುಲ್ ಕನ್ನಡ ಮೀಡಿಯಮ್ನಲ್ಲೇ ಓದ್ತಾ ಒಳ್ಳೆ ಸ್ಕೋರ್ ಮಾಡಿದೆ ಮತ್ತೆ ಚಟುವಟಿಕೆ ಕೂಡ ಸ್ಪೋರ್ಟ್ಸು ಇತ್ಯಾದಿ ಒಳ್ಳೊಳ್ಳೆ ರ್ಯಾಂಕ್ಗಳು ತಗೊಂಡೆ ಸ್ಟಡೀಸಲ್ಲಿ ಮತ್ತೆ ಯಾವುದೇ ರೀತೀ ತೊಂದರೆ ಆಗಿಲ್ಲ ಹೋಗ್ತಾ ಹೋಗ್ತಾ ಹೋಗ್ತಾ ನನಗೆ ಫಿಫ್ತಲ್ಲಿ ಹಿಂದಿ ಆ್ಯಡ್ ಆಯಿತು ಅಲ್ಲಿ ಗಂಟ ನಮಗೆ ಹಿಂದಿನೇ ಇರಲಿಲ್ಲ ಸೊ ಇಂಗ್ಲೀಸ್ ಕೂಡ ಅಷ್ಟೊಂದು ಬರ್ತಾಯಿರಲಿಲ್ಲ ಹೋಗ್ತಾ ನಾನು ಸೆವೆಂತಲ್ಲಿ ಒಂದು ಮಾಡಲ್ ಮಾಡಿಸ್ತಾರೆ ಅಂದರೆ ಸೈಂಟ್ ಸೈನ್ಸಲ್ಲಿ ಸೊ ಅಲ್ಲಿ ನನ್ನದೂ ಫಶ್ಟ್ ರ್ಯಾಂಕ್ ಬಂದಿತ್ತು ಹಾಂ ನಂತರ ಅದು ಅವಾರ್ಡ್ ಕೂಡ ಕೊಟ್ಟಿದ್ದರು ಹಾಗೂ ಏಯ್ತ್ ಜಾಯ್ನ್ ಆಯಿತಾ ಒಳ್ಳೆಯ ಸ್ಟಡಿ ಸ್ಟಡಿ ಪರ್ಪಸಲ್ಲಿ ಒಂದು ತಾಟ್ ಬಂತು ಮುಂದಕ್ಕೇನು ಮಾಡೋದು ಅಂತ ಏಯ್ತಲ್ಲಿ ಒಂದು ಗೇಮ್ ಇತ್ತು ಮೊದಲಿಂದ ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅಂತಿತ್ತು ಸೊ ನನ್ನದು ಬ್ಯಾಗ್ರೌಂಡ್ ಕನ್ನಡ ಇರೋದರಿಂದ ನಾನು ಆರ್ಟ್ಸ್ ಬ್ಯಾಗ್ರೌಂಡಲ್ಲಿ ಹೋದರೆ ಈ ಥರ ಕಾಂಪಿಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ಬೋದು ಅಂತ ಒಂದು ಇಂಟೆನ್ಷನ್ ಬಂತು ಆದರೆ ಟೆಂತ್ ಮುಗಿಸ್ತಾ ಟೆಂತಲ್ಲಿ ಒಳ್ಳೆಯ ಸ್ಕೋರ್ ಕೂಡ ಮಾಡಿಕೊಂಡೆ ನೆಕ್ಷ್ಟ್ ಪಿ ಯು ಅಲ್ಲಿ ಆರ್ಟ್ಸಗೆ ಜಾಯ್ನ್ ಆಗಿ ಆರ್ಟ್ಸಲ್ಲಿ ಒಂದು ತಾಟ್ ಬಂತು ನಾನು ಆರ್ಟ್ಸ್ ಕಾಮರ್ಸ್ ತಗೊಳ್ಳ ಇಲ್ಲ ಸೈನ್ಸ್ ತಗೊಳ್ಳಾ ಅಂತ ಒಂದು ಕನ್ಫ್ಯೂಸ್ ಆಯಿತಾ ಇತ್ತು ಅದಕ್ಕೆ ನಾವು ಆಗ ಕಾಂಪಿಟಿವ್ ಎಕ್ಸಾಮ್ಗೆ ಆರ್ಟ್ಸ್ ತುಂಬ ಇಂಪಾರ್ಟೆಂಟು ಅಂತ ಆರ್ಟ್ಸ್ ತಗೊಂಡೆ ಆರ್ಟ್ಸಲ್ಲಿ ಏನಪ್ಪ ಅಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೂ ಒಂದು ಪರ್ಪಸಲ್ಲಿ ಈಸಿ ಇರ್ತಾಯಿತ್ತು ನಾವು ಆರ್ಟ್ಸ್ ಬ್ಯಾಗ್ರೌಂಡಿಂದ ಬಂದಿದ್ದೀವಿ ಅದೇ ಅದೇ ಅದೇ ಇದರಲ್ಲಿ ಕೊಸನ್ಗಳು ಕೇಳ್ತಾಯಿದ್ದಾರೆ ಆಗಾಗ ನಾನು ಆರ್ಟ್ಸ್ ತಗೊಂಡೆ ಫಶ್ಟ್ ಪಿ ಯು ಸಿಯಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರು ಅಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿ ಏನು ತೊಂದರೆ ಆಗಿಲ್ಲ ಓ ಇಂಗ್ಲೀಸು ಮಾತ್ರ ಎವೀ ಕಷ್ಟ ಆಗ್ತಿತ್ತು ಹಿಂದಿ ಇಂಗ್ಲೀಸೆಲ್ಲ ಸೋ ಮೈಂಟೇನ್ ಮಾಡಿಕೊಂಡು ನಾನು ಕನ್ನಡ ಚೆನ್ನಾಗಿಯೇ ಮಾತಾಡ್ತಿದ್ದೆ ಅಲ್ಲಿಂದ ಹೋಗಬೇಕು ಅಲ್ಲೂ ಅಷ್ಟೇ ಎಲ್ಲಿ ಪಿ ಯುನಲ್ಲಿ ಸ್ಪೋರ್ಟ್ಸಲ್ಲಿ ಒಳ್ಳೆ ಗೇಮ್ಗಳಲ್ಲಿ ಒಳ್ಳೆ ಚೆನ್ನಾಗಿಯೇ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ಮತ್ತು ಹೋಗ್ತಾ ನಾನು ಡಿಗ್ರಿ ಮಾಡಬೇಕಾದ್ರೆ ಅಲ್ಲಿ ಬಿ ಎ ತಗೊಂಡು ಆರ್ಟ್ಸಲ್ಲಿ ಎಲ್ಲದಕ್ಕೂ ಕಾಂಪಿಟಿವ್ ಎಕ್ಸಾಮ್ ಯೂಸ್ ಆಗಲಿ ಅನ್ನೋ ಪರ್ಪಸ್ ಮೇಲೆ ನಾನು ಸೇರಿಕೊಂಡಿದ್ದು ಹಾಗಾಗಿ ಡಿಗ್ರಿ ಮುಗಿದ್ಮೇಲೆ ನಾನು ಬಿ ಎಡ್ ಮಾಡಲಾ ಅಂತ ಒಂದು ಇದು ಬರುತ್ತೆ ಅವಾಗ ನಾನು ಧಾರ್ವಾಡಕ್ಕೆ ಹೋಗ್ತೀನಿ ಧಾರ್ವಾಡದಲ್ಲಿ ಒಳ್ಳೆ ಕೋಚಿಂಗ್ ತಗೊಳ್ತೀನಿ ವಿದ್ಯಾ ಕಾಶಿ ಅಂತ ಒಂದು ಕೋಚಿಂಗಲ್ಲಿ ಅಲ್ಲಿ ಏನಪ್ಪಾ ಅಂದರೆ ನನಗೆ ಮೊದ್ಲು ಆಫ್ ಫಸ್ಟ್ ಆಫ್ ಆಲ್ ಕೋಚಿಂಗ್ ಏನಕ್ಕೆ ಹೋದೆ ಅಂದರೆ ನಾವು ಸ್ಟಡಿ ಮಾಡಬೇಕಾದ್ರೆ ಕಾಂಪಿಟೇಟಿವ್ ಬಗ್ಗೆ ಒಂದು ಮೈಂಡಲ್ಲಿ ಬರಬಾರ್ದು ಇಂಥೋರ ನಾವು ಕೂತ್ಕೊಂಡಾಗ ಅಯ್ಯೋ ನಾನು ಹೋಗಬೇಕಿತ್ತಲ್ಲ ಒಂದು ಕೋಚಿಂಗ್ ಸೆಂಟ್ರಗೆ ಹೋಗಬೇಕಿತ್ತು ನಾನೂ ಕೋಚಿಂಗ್ ಕಲಿಬೇಕಿತ್ತಂತ ಒಂದು ಯೋಚನೆ ಬರಬಾರ್ದು ಅನ್ನೋಕ್ಕೋಸ್ಕರ ಮುಂಜಾಗ್ರತೆಯಾಗಿ ಧಾರ್ವಾಡಕ್ಕೆ ಹೋದೆ ಒಳ್ಳೆ ಕೋಚಿಂಗ್ ಸಿಕ್ಕಿತು ಒಳ್ಳೆ ಎಂಟರ್ಟೈಮೆಂಟೂ ಇತ್ತು ವಿತ್ ಸ್ಟಡಿ ಜಾಸ್ತಿ ಆಯಿತಾ ಆಗ್ತಿತ್ತು ಅಲ್ಲಿ ಆಮೇಲೆ ಹೋಗ್ತಾ ನಾನು ಸುಮಾರು ಎಕ್ಸಾಮು ಬ ಕೆ ಪಿ ಎಸ್ ಸಿ ಪೋಲಿಸ್ದು ಸುಮಾರು ಎಕ್ಸಾಮ್ಗಳು ಬರ್ದು ಅಟೆಂಡು ಮಾಡಿದ್ದೀನಿ ಪರವಾಗಿಲ್ಲ ಮುಂದಕ್ಕೆ ಇದೇ ಇದ್ರಲ್ಲಿ ಹೋದ್ರೆ ಒಳ್ಳೆ ಒಂದು ಫ್ಯೂಚರ್ ಆಗುತ್ತೆ ಅಂತ ಕಾಂಪಿಟಿವ್ ಎಕ್ಸಾಮ್ಗೆ ತುಂಬ ಇದ್ದೀನಿ